ಹಲೋ ಇದು ಸಾವಿರ ಗೊನೆನ ಹಲೋ ನಾವು ನಿಮ್ಮ ಮಗನ ಸ್ಕೂಲ್ ಪ್ರಿನ್ಸಿಪಾಲು ಸುಜಾತಾ ಅಂತ ಅದೇ ನಾನು ನಿಮ್ಮ ಮಗನ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡೋದಿತ್ತು ಅದನ್ನ ಹೇಳಣ ಅಂತ ಮಾಡಿದ್ದೆ ಅವನು ಒಟ್ಟು ಎರಡು ಮಂತಿಂದ ಲಾಸ್ಟ್ ಎರಡು ಮಂತಿಂದ ಚೆನ್ನಾಗಿ ಓದ್ತಿದ್ದ ಆದರೆ ಯಾಕೋ ಈವಾಗ ಒಂದು ವಾರದಿಂದಿಂದ ಅವನ ಅಂಕಗಳು ಚೆನ್ನಾಗಿ ಬಂದಿಲ್ಲ ಯಾಕೇಂತ ಕೇಳ್ಬೋದ ಯಾಕೆ ಹೌದಾ ಹಾಗಿದ್ರೆ ನಿಮಗೆ ಗಮನ ಕೊಡಕ್ಕಾಗಿಲ್ಲ ಅಂದರೆ ಟ್ಯೂಷನ್ನಿಗಾದರೂ ಸೇರ್ಸಬೋದಲ್ಲ ಅವ್ನನ್ನ ಅವನಿಗೆ ಸ್ವಲ್ಪ ಡಿಸಿಪ್ಲೀನು ಕಮ್ಮಿ ಇದೆ ಅವನ ಬ್ಯಾಗ್ ಎಲ್ಲೆಲ್ಲೋ ಇಡ್ತಾನೆ ಬುಕ್ ಎಲ್ಲೆಲ್ಲೋ ಎಸಿತಾನೆ ಜಗಳ ಆಡ್ತಿರ್ತಾನೆ ಸ್ಕೂಲಲ್ಲಿ ಸ್ವಲ್ಪ ಅವನಿಗೆ ವಿನಯತೆ ಹೇಳಿಕೊಡಿರಿ ಹಾಂ ಕೇಳಿಸ್ತಿದೆಯಾ ಮತ್ತೆ ಅವ್ನನ್ನ ನೀವು ಮನೆಯಲ್ಲಿ ಹೇಗೆ ಓದಿಸ್ತೀರಾ ನೀವು ಓದಿಸ್ತೀರಾ ಅಥವಾ ನಿಮ್ಮ ಮನೆಯವರು ಓದಿಸ್ತಾರಾ ಅವರ ಅಪ್ಪ ಓದಿಸ್ತಾನಾ ಅಥವಾ ನೀವು ಓದಿಸ್ತೀರಾ

ಸರಿ ಅವನು ಚೆನ್ನಾಗಿ ಓದ್ತಾನೆ ಇನ್ನೂ ಚೆನ್ನಾಗಿ ಹೇಳಿಕೊಡಿರಿ ನಿಮಗೆ ಹುಷಾರಿಲ್ಲ ಅಂದರೆ ನೋಡಿರಿ ಬೇರೆದೇನಾದ್ರು ಪರಿಹಾರ ಅದಕ್ಕೆ ಮಾಡಿಕೊಡಿ ಅವನಿಗೆ ಚೆನ್ನಾಗಿ ಓದ್ತಿದ್ದಾನವನು ಹೌದಾ ಸರಿ ಥ್ಯಾಂಕ್ ಯು